ಇದು ನಾನು ಕಣೋ ಯಶ್ವಂತು ಇದು ನಿಮ್ದು ಫಿಲಮ್ಸ್ ನೋಡ್ತಾಯಿದ್ದೆ ಇಲ್ಲಿದೆ ಈ ಕನ್ನಡ ಅದು ಅದಕ್ಕೇನಕ್ಕೆ ಇದು ಸ್ಯಾಂಡಲ್ ವುಡ್ ಅಂತ ಬಂತು ಅಂದರೆ ಆ ಟೈಟಲ್ ಏನಕ್ಕೆ ಬಂತು

ಒಹ್ ಅದು ನಾನು ನೋಡಿದ್ದೀನಿ ಕೆ ವಿ ಎಲ್ ಹಾಂ ಅದೆ ಗಂಧದ ಮತ್ತೆ ಗಂಧದ ಮರ ಅಂದ್ರೇ ಒಂಥರ ಇದು ಹಾಂ

ಬೇರೆ ತೆಗೆ ನಮ್ದು ಬೇರೆ ಇದೆ ಅಲ್ಲಲ್ಲ ಬೇರೆ ಏನದಕ್ಕೆ ಸಿಗೋದು ಇದೆ ನೇಮ್ ಆದರೆ ಸ್ಯಾಂಡಲ್ ವುಡ್ ಅಷ್ಟು ಇದಿಲ್ಲ ಇದಕ್ಕದು ಸ್ಯಾಂಡಲ್ ವುಡ್ ಅಂದ್ರೆ ಏನೊ ಗಂಧದ ಮರ ಬೇರೆದಕ್ಕೆಲ್ಲ ಬಾಲಿ ವುಡ್ ಕೊಲಿ ವುಡ್ ಅದಕ್ಕೆಲ್ಲ ಏನಿದೆ ಏನಿಲ್ಲ ಅದೆ ಇದು ಚೆನ್ನಾಗಿದೆ ಅದಕ್ಕೆ ಎಕ್ಸ್ಪ್ಲನೇಷನ್ ಅದೆ ಟೈಟಲ್ಲು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಕೇಳೋಕ್ಕೆ ಅದು ಹಾಂ ಅದೆ ನಿಮ್ದಂತು ತುಂಬ ದಿನ ಆಯ್ತು ಅನ್ಸುತ್ತೆ ಅಲ್ವ ಎಷ್ಟು ವರ್ಷ ಆಯ್ತು

ಅದೆ ನೋಡಬೇಕು ಮ್ಯಾಮ್ ಇನ್ನೊಂದು ಹೋಗಬೇಕು ಕನ್ನಡ ಅದಕ್ಕೆ ಮಾಡ್ದೆ ಸರಿ ಆಯ್ತು ಕಾಲ್ ಮಾಡ್ತೀನಿ ನಾಳೆ ಮಾಡ್ತೀನಿ ಈ ವೀಕೆಂಡಲ್ಲೇ ಹೋಗೋಣ